ಪ್ರವಾಸಿಗರು ಅಥವಾ ಜನರು ಶಾಪಿಂಗ್ ಮಾಡುವಾಗ ಭೇಟಿ ನೀಡಿದ ಸ್ಥಳಗಳಲ್ಲಿ ಅಲ್ಲಿನ ಮಾರುಕಟ್ಟೆಗಳು ಬ ಬಂಜರುಗಳಾಗಿರ್ಬೋದು ಅಲ್ಲಿನ ದವಸ ಧಾನ್ಯಗಳು ಅಲ್ಲಿನ ತರಕಾರಿಗಳಾಗಿರ್ಬೋದು ಬಹಳ ದುಬಾರಿಗಳೇ ಆಗಿರ್ತವೆ ಯಾಕೆಂದರೆ ಅಲ್ಲಿನ ಮಾರುಕಟ್ಟೆಗಳಲ್ಲಿ ತಾವು ಹೋಗಿದ ಪ್ರವಾಸಿಗರು ತುಂಬ ದೂ ದೂರದ ದೂರದಿಂದ ಪ್ರಯಾಣ ಮಾಡಿರ್ತೀವಿ ಅಲ್ಲಿನ ಅಲ್ಲಿನ ಮಾರುಕಟ್ಟೆಗಳು ಒಂದು ರೇಟಿಗಿಂತ ಎರಡು ರೇಟಿನ ಒಂದು ರೇಟಿನ ವಸ್ತುವನ್ನು ಎರಡು ರೇಟಿಗೆ ವಸ್ತುವಿಗೆ ಮಾರುತ್ತಾರೆ ಏಕೆಂದರೆ ಅಲ್ಲಿನ ಅಲ್ಲಿನ ಅಂದಾಜು ಮೊತ್ತಗಳು ಕೈಗೆ ಸಿಗುವಂತಿರಲಿಲ್ಲ ಬೆಲೆ ಹೆಚ್ಚಿಕೆ ಏರಿಕೆ ಮಾಡಿರ್ತಾರೆ ಅಲ್ಲಿನ ಬೆಲೆಗಳು ಒಂದು ವಸ್ತುವಿನ ಬೆಲೆ ದುಪ್ಪಟ್ಟು ಆಗಿರುತ್ತದೆ ಏಕೆಂದರೆ ಅಲ್ಲಿನ ಬೆಲೆ ಬಹಳ ದುಬಾರಿಯಾಗಿರ್ತದೆ ಉದಾಹರಣೆಗೆ ನಾವು ತಿರುಪತಿಗೆ ಹೋದಾಗ ಅಲ್ಲಿನ ಬೆಲೆಗಳು ದುಬಾರಿಯಾಗಿರ್ತವೆ ಒಂದು ಹಣ್ಣಿನ ಬೆಲೆ ಐದು ಹತ್ತು ರೂಪಾಯಿ ಇದ್ದರೆ ಅಲ್ಲಿನ ಒಂದು ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯ್ಗೆ ಮಾರುತ್ತಾರೆ ಹೀಗೆ ಅಲ್ಲಿನ ಬೆಲೆಗಳು ಕೈಗೆ ಸಿಗುವಂತಿರುವುದಿಲ್ಲ ಜಾಸ್ತಿ ಆಗಿರುತ್ತವೆ